ಹಲೋ ಕ್ಯಾಬ್ ಡ್ರೈವರ್ ಅಲ್ಲವಾ ಇದು ಓಕೆ ನಾನು ಕಾರ್ಕಳದಿಂದ ಮಾತಾಡ್ತಾ ಇದ್ದೇನೆ ನಾಳೆ ಒಂದು ಕ್ಯಾಬ್ ಬುಕ್ ಮಾಡಬೇಕಿತ್ತು ನಿಮ್ಮದು ನಮಗೆ ರೈಲ್ವೆ ಸ್ಟೇಷನ್ನಿಗೆ ಹೋಗಲಿಕ್ಕಿತ್ತು ನಾಳೆ ಎರಡು ಗಂಟೆಗೆ ಮುಂಬೈಗೆ ಟ್ರೈನಿದೆ ಸೊ ಮುಂಬೈಗೆ ಹೋಗಲಿಕ್ಕೆ ರೈಲ್ವೆ ಸ್ಟೇಷನ್ವರೆಗೆ ನಿಮ್ಮ ಕ್ಯಾಬ್ ಬೇಕಿತ್ತು ಹೌದು ನಾನು ಕಾರ್ಕಳದಿಂದ ಇಲ್ಲಿಂದ ಒಂದು ಎಷ್ಟೊತ್ತಿಗೆ ಹೊರಡ್ಬೋದು ಮುಲ್ಕಿ ಸ್ಟೇಷನಲ್ಲಿ ಟ್ರೈನ್ ಪಿಕ್ ಮಾಡಲಿಕ್ಕೆ ಹೌದು ಹನ್ನೆರಡು ಗಂಟೆಗಾ ಸರಿ ನೀವು ಹನ್ನೆರಡು ಗಂಟೆಗೆ ನಮ್ಮ ಮನೆಗೆ ಬರ್ತೀರಲ್ಲ ಪಿಕ್ ಮಾಡಲಿಕ್ಕೆ ಓಕೆ ಸರಿ ಒಂದು ಒಂದು ಮುಕ್ಕಾಲು ಒಳಗೆ ನಾನು ರೈಲ್ವೆ ಸ್ಟೇಷನಲ್ಲಿರಬೇಕು ಯಾಕಂದರೆ ಎರಡು ಗಂಟೆಗೆ ಟ್ರೈನ ನನಗೆ ಟ್ರೈನ್ ಮಿಸ್ ಮಾಡುವ ಹಾಗೆ ಇಲ್ಲ ಹಾಗಾಗಿ ಒಂದು ಕಾಲು ಗಂಟೆ ಬೇಗ ಇದ್ದರೆ ಪರವಾಗಿಲ್ಲ ಹೌದು ಸೊ ಹನ್ನೆರಡು ಗಂಟೆಗೆ ಬರ್ತೀರಲ್ಲ ಸ್ವಲ್ಪ ಬೇಗ ಬನ್ನಿ ಯಾಕಂದರೆ ರೋಡ್ ಸರಿ ಇಲ್ಲ ಸ್ಪೀಡಾಗಿ ಹೋಗಲಿಕ್ಕಾಗುದಿಲ್ಲ ಅಲ್ಲಲ್ಲಿ ಗುಂಡಿ ಎಲ್ಲ ಇದೆ ಸೊ ಸ್ಲೋ ಆಗೆ ಹೋಗಬೇಕಾಗ್ತದೆ ಹಾಗಾಗಿ ನೀವು ಬೇಗ ಬಂದು ನನ್ನನ್ನೊಂದು ಹನ್ ಒಂದು ಮುಕ್ಕಾಲು ಒಳಗೆ ಸ್ಟೇಷನ್ನಿಗೆ ಬಿಟ್ಟರೆ ತುಂಬ ಒಳ್ಳೆಯದಿತ್ತು ಹೌದು ಸರಿ ಹಾಗಾದ್ರೆ ನೀವು ಹನ್ನೆರಡು ಗಂಟೆಗೆ ಬರ್ತೀರಲ್ವಾ ಓಕೆ ಸರಿ ಸರಿಯಾದ ಟೈಮ್ಗೆ ಬನ್ನಿ ಓಕೆ ಓಕೆ ಓಕೆ ಸರಿ ಥ್ಯಾಂಕ್ ಯು